ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಹಲವಾರು ಕೈಗಾರಿಕೆಗಳಿವೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಥರ್ಮಲ್ ಪವರ್ ಸಂಸ್ಥೆ ಅದಾನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನವರು ನಡೆಸಲ್ಪಡುವಂತಹ ಥರ್ಮಲ್ ಪವರ್ ಅಣು ವಿದ್ಯುತ್ ಸ್ಥಾವರ ಏನಿದೆ ಅದರಲ್ಲಿ ಅದರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ ಈ ವಿದ್ಯುತ್ ಹಲವಾರು ಹಳ್ಳಿಗಳಿಗೆ ಜಿಲ್ಲೆಗಳಿಗೆ ಇದರಿಂದ ವಿದ್ಯುತ್ತು ಸರಬರಾಜು ನಿರಂತರವಾಗಿ ಆಗ್ತಾಯಿದೆ ಅನ್ನೋದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಪ್ರಮುಖ ಕೈಗಾರಿಕೆ ಇದಾಗಿದೆ ಅಲ್ಲದೆ ಬೀಜದ ಕಾರ್ಖಾನೆಗಳು ಬೀಜ ಗೋಡಂಬಿಯ ಇಂಡಸ್ಟ್ರೀಸ್ನಲ್ಲಿಯು ಸಹ ಕಾರ್ಕಳದಲ್ಲಿ ಒಳ್ಳೆಯ ಒಂದು ಗೊಡಂಬಿ ಗೇರುಬೀಜದ ಕಾರ್ಖಾನೆಯು ಸಹ ಇದೆ ಇದರಿಂದ ಹಲವಾರು ಮಹಿಳಾ ಮಹಿಳಾ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಸಹ ನೀಡಿದೆ ಅದಲ್ಲದೆ ಹೋಟೆಲ್ ಉದ್ಯಮದಲ್ಲಿಯೂ ಸಹ ಉಡುಪಿ ಉಡುಪಿ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ್ಹೇಳಿದರೆ ನೀವೆಲ್ಲೆ ನೋಡಿ ಬೆಂಗ್ಳೂರು ಆಕಡೆ ಈಕಡೆ ಎಲ್ಲೇ ಹೋದರು ಕೂಡ ಉಡುಪಿ ಹೋಟೆಲು ಅನ್ನುವಂಥದ್ದೆ ಹೆಸರಿನಲ್ಲಿ ಹೋಟೆಲನ್ನು ಆರಂಭಿಸುತಾರೆ ಅಲ್ಲಿ ಬ್ಯಾಂಗ್ಳೂರು ಇನ್ಯಾವುದೆ ಹೊರ ಜಿಲ್ಲೆಗೆ ಹೋದರು ಕೂಡ ಉಡುಪಿ ಹೋಟೆಲಂದರೆ ಫೇಮಸ್ ಯಾಕಂತ್ಹೇಳಿದರೆ ಉಡುಪಿಯಲ್ಲಿ ಇರುವಂತಹ ಉಡುಪಿಯಲ್ಲಿ ತಯಾರಿಸುವಂತಹ ಖಾದ್ಯಗಳು ಅಷ್ಟು ಉತ್ತಮವಾಗಿ ಇರುತ್ತದೆ ಮುಖ್ಯವಾಗಿ ಮಸಾಲ ದೋಸೆ ತುಂಬಾ ತುಂಬಾ ಒಂದು ಉತ್ತಮ ತಿನಿಸು ಅಂತಲೇ ಹೇಳ್ಬೋದು ಹೀಗಾಗಿ ಇವೆಲ್ಲವು ಕೂಡ ಆರ್ಥಿಕವಾಗಿ ಉಡುಪಿ ಜಿಲ್ಲೆಯನ್ನು ಸದೃಢವಾಗಿ ಇರಿಸುವಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸಿದೆ